ನನ್ನ ನೆಚ್ಚಿನ ಸೀಝನ್ ಅಥ್ವಾ ಕಾಲ ಋತುಗಳ ಕಾಲ ಅಂತ ಅಂದ್ರೆ ಅದು ಮಳೆಗಾಲ ಮಳೆಗಾಲ ಬಂತು ಅಂತ ಅಂದರೆ ಏನೋ ಒಂಥರ ಖುಷಿ ಹುಮ್ಮಸ್ಸು ಎಲ್ಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ ನಾವೂ ಈ ಎಲ್ಲ ರೀತಿಯಾದಂತಹ ಅಂದರೆ ಒಂದು ಯಾವುದೇ ರೀತಿಯಾದ ಬೇಸಿಗೆಕಾಲ ಮುಗಿದು ಮಳೆ ಸ್ಟಾರ್ಟ್ ಆಗಿರುತ್ತೆ ಭೂಮಿಗೆ ಒಂದು ಉಸಿರು ಜೀವ ಬಂದಂತ ಆಗಿರುತ್ತೆ ಯಾಕೆಂದರೆ ಮಳೆಗಾಲದಲ್ಲಿ ಇನ್ನೂ ಒಂದು ವಾತಾವರಣವನ್ನು ನೋಡೋದಕ್ಕೆ ಹಿತ ಅಂತ ಅನ್ನಿಸ್ತಾ ಇರುತ್ತೆ ಬೇಸಿಗೆಯಲ್ಲಿ ದಣಿದು ದಾಹ ದಣಿದಿರುವಂಥ ಭೂಮಿ ಆಗಿರ್ಬೋದು ಗಿಡ ಮರಗಳು ಆಗಿರ್ಬೋದು ಪಕ್ಷಿಗಳು ಆಗಿರ್ಬೋದು ಎಲ್ಲದಕ್ಕೂ ಆ ಒಂದು ಮಳೆ ಬಂದಾಗ ಆಗುವಂಥ ಖುಷಿ ರೈತ್ರಿಗೆ ಅದ್ರಲ್ಲೂ ಹೆಚ್ಚಿನ ಖುಷಿ ಸಂತೋಷ ಅವ್ರಿಗೆ ಒಂದು ಹೊಸ ಧೈರ್ಯ ಮುಂದೆ ಅವರು ಮಾಡುವಂಥ ಕೆಲಸಕ್ಕೆ ಒಂದು ಹೊಸ ಹುಮ್ಮಸ್ಸು ಸಿಗ್ತಾ ಹೋಗುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಮಳೆಗಾಲ ಯಾಕೆ ಅಂತ ಅಂದರೆ ಮಳೆಗಾಲದಲ್ಲಿ ನ ಆವಾಗ ಮಳೆಗಾಲದಲ್ಲಿ ಮಳೆ ಬರ್ತಾ ಇರೋದನ್ನು ನೋಡೋದಕ್ಕೆ ಖುಷಿ ಅಂತ ಅನ್ನಿಸುತ್ತೆ ಯಾಕೆಂದರೆ ಎಲ್ಲ ಹಸ್ರು ಆಗಿರುತ್ತೆ ಗಿಡ ನದಿಗಳು ಹೊಳೆ ಕೆರೆ ಬಾವಿಗಳೆಲ್ಲ ತುಂಬಿರುತ್ತೆ ಜಲ ಸಂಪತ್ತು ಹೆಚ್ಚಾಗಿರುತ್ತೆ ನಾವು ಯಾವುದೇ ಒಂದು ಪ್ರವಾಸ ಹೋಗೊದಕ್ಕಾಗಿರ್ಬೋದು ಅಂದರೆ ಬೇಸ್ಗೆ ಕಾಲದಲ್ಲಿ ನಾವು ಪ್ರವಾಸ ಎಲ್ಲ ಹೋಗಿ ಬಂದಿರ್ತೀವಿ ಮಳೆಗಾಲದಲ್ಲಿ ನಾವು ಹೆಚ್ಚಿನ ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದ್ರೆ ಅಲ್ಲಿ ಹೆಚ್ಚಿನ ಮಳೆ ಉಂಟಾದಾಗ ಕೆಲವೊಂದು ಅನಾಹುತಗಳು ಕೂಡ ಉಂಟಾಗ್ಬೋದು ಆದ್ರೆ ಮಳೆಗಾಲ ನನಗೆ ತುಂಬ ಇಷ್ಟ ಯಾಕೆ ಅಂತ ಅಂದರೆ ಎಲ್ಲ ರೀತಿಯಾದಂತಹ ಒಂದು ಹಿತವಾದ ವಾತಾವರಣವನ್ನು ಮಳೆಗಾಲ ಸೃಷ್ಟಿಸುತ್ತೆ ಬೇಸಿಗೆ ಅಂತ ಬಂದಾಗ ನಮಗೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಉಂಟಾಗಿರುತ್ತೆ ದೇಹದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗಿರುತ್ತದೆ

ನನ್ನ ವೈಯಕ್ತಿಕವಾದ ಒಂದು ಅಭಿಪ್ರಾಯ ಇದಾಗಿದ್ದು ಮಳೆಗಾಲದಲ್ಲಿ ನಾನೂ ಆರಾಮವಾಗಿ ಮಳೆ ಹೊರಗಡೆ ಬರ್ತಾಯಿರುತ್ತೆ ಒಳಗಡೆ ಚಳಿಯೇ ಚ ಚಳಿ ಚಳಿ ಆಗ್ತಾಯಿರುತ್ತೆ ಮನೆ ಒಳಗಡೆ ಕೂತ್ಕೊಂಡು ಒಂದು ಬೆಚ್ಚಗೆ ಬೆಚ್ಚಗೆ ಕೂತ್ಕೊಂಡು ಕಾಫಿ ಟೀ ಅದ್ರ ಜೊತೆಗೆ ಒಂದು ಸ್ನ್ಯಾಕ್ಸ್ ಬಜ್ಜಿ ಬೋಂಡನ ಮಾಡಿಕೊಂಡು ಆರಾಮಾಗಿ ಕುಡಿತಾ ಆರಾಮಾಗೆ ಕೂತ್ಕೊಂಡು ಹೊರಗಡೆ ಮಳೆ ನೋಡೋದು ಇದೆಯಲ್ಲ ಅದಕ್ಕಿಂತ ಹಿತ ಅದಕ್ಕಿಂತ ಸಂತೋಷ ಇನ್ನೊಂದು ಸಿಗೋದಿಲ್ಲ ಅಂತ ಅನ್ನಿಸುತ್ತೆ ಮಳೆಗಾಲದಲ್ಲಿ ರೈತರಿಗೆ ಎಲ್ಲ ರೀತಿಯಾದಂತಹ ಅವರ ಬೆಳೆಯನ್ನು ಬೆಳೆಯುವುದಕ್ಕೆ ಸಹಾಯ ಆಗುತ್ತೆ ನನ್ನದು ಕೂಡ ರೈತರ ಕುಟುಂಬ ಮಳೆಗಾಲ ಯಾವಾಗ ಬರುತ್ತೆ ಅಂತಲೇ ಕಾಯ್ತಾಯಿರ್ತಾರೆ ಬೆಳೆಗಳನ್ನ ಹಾಕೋದಕ್ಕೆ ಮಳೆಗಾಳ ಶುರು ಆಗ್ತಿದ್ದಂಗೆ ಭೂಮಿಯಲ್ಲಿ ಉಳುಮೆ ಕೆಲಸ ಬಿತ್ತನೆ ಕೆಲಸ ಇವುಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಒಂದೂ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಹುರುಪು ಎಲ್ಲ ಸ್ಟಾರ್ಟ್ ಆಗುತ್ತೆ ಈವಾಗಿನ ಸಂದರ್ಭದಲ್ಲಿ ಹೇಗಾಗಿದೆ ಅಂತ ಅಂದರೆ ನಮ್ಮ ಆ ಪರಿಸರ ಮಾಲಿನ್ಯದಿಂದ ಆಗಿರ್ಬೋದು ಅತ್ವ ಕೆಲವೊಂದು ಗ್ಲೋಬಲ್ ವಾಮಿಂಗ್ ಇಂದ ಆಗಿರ್ಬೋದು ಸರಿಯಾದ ಟೈಮ್ ಸಮಯಕ್ಕೆ ಸರಿಯಾಗಿ ಮಳೆ ಆಗ್ತಾಯಿಲ್ಲ ಬೇಕಾದಷ್ಟು ಪ್ರಮಾಣದ ಮಳೆಯೂ ಕೂಡ ಆಗ್ತಾಯಿಲ್ಲ ಒಂದೊಂದು ಕೆಲವು ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಆಗಿ ಪ್ರವಾಸ ಪ್ರವಾಹಗಳು ಉಂಟಾಗುತ್ತೆ ಕೆಲವೊಮ್ಮೆ ಅತಿ ಕಡಿಮೆ ಆಗಿ ಬರಗಾಲವೂ ಕೂಡ ಉಂಟು ಆಗಿದೆ ಈ ವರ್ಷ ನಮಗೆ ಬರಗಾಲವೇ ಉಂಟಾಗಿದೆ ಮಳೆಗಳು ಕಡಿಮೆ ಆಗಿ ಕಡಿಮೆ ಆಗಿ ಮಳೆಗಾಲನ ಈ ಸರ್ತಿ ನಾವೂ ಹೆಚ್ಚಾಗಿ ಸವಿಲೇ ಇಲ್ಲ ಅಂತ ಅನ್ನಿಸುತ್ತೆ ಇದಕ್ಕೆ ಕಾರಣ ಎಲ್ಲೋ ಒಂದು ಕಡೆ ನಾವೇ ಆಗಿದ್ದೀವಿ ಗಿಡ ಮರ ಕಾಡುಗಳನ್ನೆಲ್ಲ ಕಡಿದು ಅವುಗಳನ್ನ ನಾಶ ಮಾಡಿ ಗ್ಲೋಬಲ್ ವಾಮಿಂಗನ್ನ ಮಾಡ್ತಾಯಿದ್ದೀವಿ ಇದಕ್ಕೆ ನಾವು ಪರಿಸರನ ಏನು ಮಾಡ್ತಾಯಿದ್ದೀವಿ ನಮ್ಮ ಹತೋಟಿನಲ್ಲಿ ಇಡ್ಕೊಳ್ಳೋ ಅಂತ ಪ್ರಯತ್ನನ ಮಾಡ್ತಾಯಿದ್ದೀವಿ ಇದನ್ನು ತಡೆಗಟ್ಬೇಕು ಮಳೆ ಅಂತ ಬಂದಾಗ ಎಲ್ಲ ಬರಿ ನಾನು ನಾವ್ಗಳು ಅಷ್ಟೇ ಅಲ್ಲ ಕೆಲವ್ರಿಗೆ ಕಿರಿ ಕಿರಿ ಉಂಟು ಆದ್ರೂ ಕೂಡ ಮಳೆ ಎಷ್ಟು ಮುಖ್ಯ ಆಗಿರುತ್ತೆ ಅಂತ ಅಂದರೆ ಪ್ರತಿಯೊಂದು ಜೀವಿಗೂ ಜೀವಿಸುವುದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು ಆ ನೀರು ನೈಸರ್ಗಿಕವಾಗಿ ಸಿಕ್ದಾಗ ಅದಕ್ಕೆ ಹೆಚ್ಚು ಮೌಲ್ಯ ಇರುತ್ತೆ ಮಳೆ ಬರ್ತಾಯಿದೆ ವಾತಾವರಣ ಮಳೆ ಬರುವ ಸ್ ಮುನ್ಸೂಚನೆ ನೀಡ್ತಾಯಿದೆ ಅಂತ ಅನ್ನೋ ಅಂಥ ಸಂದರ್ಭದಲ್ಲೇ ಒಂದು ರೀತಿ ಆದಂತಹ ಭಾವನೆ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ ಅಂದರೆ ಏನೋ ಒಂದು ಹೊಸತನ ಬರ್ತಾಯಿದೆ ಒಂದೂ ಜೀವ ತುಂಬೋ ಅಂಥ ಶಕ್ತಿ ಆ ಮಳೆಗೆ ಇದೆ ಅಂತ ನನ್ನ ಭಾವನೆ ಯಾಕೆಂದರೆ ಬಿಸಿಲು ಅಂತ ಬಂದಾಗ ಅಥ್ವಾ ಚಳಿಗಾಲವೂ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಬೇಸಿಗೆಗಾಲ ಆಗಿರ್ಬೊ ಬೇಸಿಗೆಗಾಲನು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಮಳೆಗಾಲ ಜೊತೆಗೆ ವಸಂತಕಾಲ ವಸಂತಕಾಲ ಯಾಕೆ ಇಷ್ಟ ಆಗುತ್ತೆ ಅಂದರೆ ಮಳೆ ಕಳೆದು ಮಳೆ ಕಳೆದಿರುತ್ತೆ ಚಳಿ ಸ್ ಪ್ರಾರಂಭ ಆಗಿರುತ್ತೆ ಚಳಿಗಾಲದಲ್ಲಿ ಎಲೆ ಗಿಡ ಗರ ಗಿಡ ಮರದ ಎಲೆಗಳೆಲ್ಲ ಉದುರಿರುತ್ತೆ ಆದರೆ ವಸಂತಕಾಲ ಶುರು ಆಗ್ತಿದ್ದಂತೆ ಅದೆಲ್ಲ ಚಿಗ್ರು ಒಡೆದಿರುತ್ತೆ ಆ ಚಿಗುರನ್ನ ನೋಡೋ ಅಂಥದು ಚಿಗುರು ಅಂದ ತಕ್ಷಣ ಅಲ್ಲಿ ಕಳೆದೋಗಿರುವಂತಹ ಅಥ್ವಾ ಬರ್ಡ್ ಆಗಿರುವಂಥ ಒಂದು ಜೀವಕ್ಕೆ ಒಂದು ಹೊಸತನವನ್ನ ಹೊಸ ಹುರುಪನ್ನು ತುಂಬುವಂತಹ ಅಂತಹ ಸೂಚನೆ ಅನ್ನು ಈ ವಸಂತಕಾಲ ನೀಡ್ತಾ ಬರುತ್ತೆ ಹಾಗಾಗಿ ನನಗೆ ವಸಂತಕಾಲವೂ ಕೂಡ ತುಂಬ ಇಷ್ಟ ಆಗುತ್ತೆ ಆ ಸಂದರ್ಭಗಳಲ್ಲಿ ಒಂದು ವಾತಾವರಣ ಪರಿಸರಗಳನ್ನ ನೋಡೋದಕ್ಕೆ ಖುಷಿ ಅನ್ನಿಸುತ್ತೆ ಎಲ್ಲ ಕಡೆ ಆಗ ತಾನೇ ಚಿಗುರಿದ್ದ ಎಲೆಗಳು ಹಸಿರು ಸ್ವಚ್ಛಂದವಾಗಿರುತ್ತೆ ಪಕ್ಷಿಗಳನ್ನು ಅಷ್ಟೇ ರೆಕ್ಕೆ ಬಿಚ್ಚಿ ಹಾರೋದು ಹಾರ್ತಾ ಇರ್ತವೆ ಅಂದರೆ ಆ ಪ್ರಕೃತಿಯಲ್ಲೇ ಅಂತಹ ಬದಲಾವಣೆಯನ್ನು ಅವು ಸವಿತಾ ಇರ್ತವೆ ಅವುಗಳನ್ನ ನೋಡಿ ಮನಸ್ಸಿಗೆ ಆಗುವಂಥ ಉಲ್ಲಾಸವೇ ಬೇರೆ ಮಳೆ ಅಂತ ಬಂದಾಗ ನಾನು ಮೊದಲೇ ಹೇಳಿದಾಗೆ ಮಳೆಯಲ್ಲಿ ರೈತರಿಗೆ ಒಂದು ಹೊಸ ಜೀವ ಬಂತಾ ಹೋಗುತ್ತೆ ರೈತರು ಅವ್ರು ಅವರ ಕೆಲಸಗಳಲ್ಲಿ ತೋಡಿಕೊಳ್ತಾರೆ ಈಗ ಮಳೆ ಬರಲೇ ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ಬೆಳೆಯನ್ನು ಬೆಳೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ ಕೃತಕವಾಗಿ ನಾವು ನೀರಿನ ಸೌಲಭ್ಯವನ್ನ ಬಳಸಿಕೊಂಡ್ರು ಕೂಡ ಕೃತಕವಾಗಿ ನೀರಿನ ಸೌಲಭ್ಯ ಪಡ್ಕೊಳ್ಬೇಕು ಅಂತ ಅಂದರೆ ಅದೂ ಮುಂಚೆ ಮುಂಚೆ ಭೂಮಿಯ ಒಳಗಡೆ ನೀರು ಶ್ ಶೇಖರಣೆ ಆಗಿರಬೇಕು ಆ ಶೇಖರಣೆ ಆಗಬೇಕು ಅಂತ ಅಂದರೆ ಮಳೆ ಅತಿ ಮುಖ್ಯ ಆಗಿರಲೇ ಬೇಕಲ್ವ ಮಳೆ ಬರಲೇ ಇಲ್ಲ ಅಂತ ಅಂದರೆ ಯಾವುದೇ ಒಂದು ಜೀವಿಯೂ ಕೂಡ ಈ ಭೂಮಿ ಮೇಲೆ ಜೀವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮಳೆ ಅಂತ ಬಂದಾಗ ಅಲ್ಲಿ ನಮ್ಮ ಭಾವನೆಗಳಿಗೆ ಆ ಮಳೆ ಒಂದು ಸ್ಫೂರ್ತಿ ಆಗುತ್ತೆ ಅಂದರೆ ನಮ್ಮ ಭಾವನೆಗೆ ತಕ್ಕಂತಹ ವಾತಾವರಣವನ್ನ ಅದು ಸೃಷ್ಟಿಸ್ತಾ ಹೋಗುತ್ತೆ ಯಾವ ರೀತಿ ಅಂತ ಅಂದರೆ ಈವಾಗ ನಾನೂ ಯ ನಾನು ಖುಷಿಯಾಗಿದ್ದಾಗ ಆ ಮಳೆ ನನಗೆ ಆ ಖುಷಿಯ ಭಾವನೆಯನ್ನು ತುಂಬುತ್ತಾ ಹೋಗುತ್ತೆ ಇಲ್ಲ ನಾನು ಬೇಜಾರು ಆಗಿದ್ದೀನಿ ಯಾವುದೋ ಒಂದು ವಿಷಯದಲ್ಲಿ ತುಂಬ ಕುಗ್ಗಿ ಹೋಗಿದ್ದೀನಿ ಅನ್ನೋ ಅಂಥ ರೀತಿನ ರೀತಿ ಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೂ ಕೂಡ ಈಗ ಮಳೆ ಬರ್ತಾಯಿದೆ ಅಂದರೆ ಏನಾಗುತ್ತೆ ಆ ಒಂದು ಮನಸ್ಸಿಗೆ ಒಂದು ಹಿತವಾದ ಅಂದರೆ ಒಂದು ಸಮಾಧಾನವಾದ ಸಮಾಧಾನವನ್ನ ತುಂಬುತ್ತಾ ಹೋಗುತ್ತೆ ನಾವು ಕೆಲವೊಂದು ವಿಷಯಗಳ್ನ ನಾವು ಯಾರ ಹತ್ರನು ಹಂಚ್ಕೊಳ್ಳೋದಕ್ಕೆ ಆಗ ಆಗೋದೆ ಇಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿಯೂ ಕೂಡ ಮಳೆ ಬರ್ತಿದೆ ಅಂದಾಗ ಅದು ಏನಾಗುತ್ತೆ ನಮ್ಮಲ್ಲಿ ಇರುವಂತಹ ಕಲ್ಮಶಗಳು ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಇವುಗಳ್ನ ಎಲ್ಲನೂ ಕೊಚ್ಕೊಂಡು ಹೋಗುತ್ತೆ ಒಂದು ಹೊಸ ಹುರುಪನ್ನು ತುಂಬುತ್ತಾ ಹೋಗುತ್ತೆ ಈ ರೀತಿ ನನಗೆ ಮಳೆ ಬರ್ತಾ ಇದ್ದರೆ ಆ ಒಂದು ಅನುಭವ ಅಂತ ಆಗ್ತಾ ಹೋಗುತ್ತೆ ಅದೇ ರೀತಿ ವಸಂತಕಾಲದಲ್ಲೂ ಅಷ್ಟೇ ಆ ಚಿಗರುದಂತ ಚಿಗ್ರು ಎಲೆಗಳು ಪರಿಸರದಲ್ಲಿ ಪರಿಸರ ಒಂದು ಯಾವ ರೀತಿ ಅಂತ ಅಂದರೆ ಒಂದು ಹಸಿರು ಸೀರೆ ಉಟ್ಟ ಬೇಂದ್ರೆ ಅವರರೆಲ್ಲ ಅವರ ಕವನದಲ್ಲೆ ತಿಳಿಸ್ತಿರ್ ತಿಳಿಸಿರ್ತಾರೆ ಪ್ರಕೃತಿಯನ್ನು ಹೊಗಳಿ ಆ ಪ್ರಕೃತಿಯನ್ನ ಎಷ್ಟೋ ಕವಿಗಳು ಬೇಂದ್ರೆ ಒಬ್ಬರೆ ಅಲ್ಲ ಕುವೆಂಪು ಆಗಿರ್ಬೋದೂ ಮಾಸ್ತಿ ಅವ್ರು ಆಗಿರ್ಬೋದು ತುಂಬ ಕವಿಗಳು ಕೂಡ ಪ್ರಕೃತಿಯನ್ನು ಹೊಗಳಿದ್ದಾರೆ ಈ ಅವರ ಈ ವಸಂತ ಋತುವಿನಲ್ಲಿ ಆದ್ರೆ ಬದಲಾವಣೆಯನ್ನು ನೋಡಿ ಅಂದರೆ ಇದು ಏನು ಮಾಡುತ್ತೆ ಒಂದು ಇನ್ಸ್ಪಿರೇಷನ್ ಸ್ಫೂರ್ತಿಯನ್ನು ನಮ್ಮಲ್ಲಿ ತುಂಬುತ್ತಾ ಹೋಗುತ್ತೆ ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲೂ ಕೂಡ ನಾವು ಎಡ್ವೋದು ಸಹಜ ನಾವು ಬೀಳೋದು ಸಹಜ ಬಿದ್ದಾಗ ಅದನ್ನು ನಾವು ಮತ್ತು ಯಾವ ರೀತಿ ಎದ್ದು ನಿಲ್ಲಬೇಕು ಈಗ ಚಳಿಗಾಲದಲ್ಲಿಏನಾಗುತ್ತೆ ಎಲೆಗಳೆಲ್ಲ ಒಣಗೋಗಿ ಬರಡಾಗಿರುತ್ತೆ ಅದೇ ಮರ ವಸಂತ ಋತು ಬಂದಾಗ ಅದು ಒಣಗೋಗಿ ಇಲ್ಲ ಉದರಿರುವಂಥ ಎಲೆ ಜಾಗದಲ್ಲೇ ಮರು ಎಲೆಗಳನ್ನ ಮರು ಚಿಗುರನ್ನು ಸೃಷ್ಟಿ ಮಾಡುತ್ತೆ ಅದೇ ರೀತಿ ಇದು ನಮ್ಮ ಜೀವನಕ್ಕೆ ಒಂದು ಪಾಠವನ್ನ ಹೇಳ್ಕೊಡುತ್ತೆ ಏನು ಅಂತ ಅಂದರೆ ನಾವು ಎಲ್ಲಿಯೇ ಒಂದು ರೀತಿಯಲ್ಲಿ ಕುಗ್ಗೋಗಿದ್ರೂನು ಕಳ್ಕೊಂಡಿದ್ರು ಅದನ್ನ ನಾವು ಮತ್ತೆ ಪುನಃ ಪಡ್ಕೊಳ್ಳುವಂತಹ ಸಂದರ್ಭ ನಮಗೆ ಬಂದೇ ಬರುತ್ತೆ ಅನ್ನೋದನ್ನು ಈ ವಸಂತ ಋತು ನಮಗೆ ಹೇಳಿಕೊಡುತ್ತೆ ಜೊತೆಗೆ ಅದು ಕುಲೀನ ಸಂದರ್ಭ ಆಗಿರುತ್ತೆ ಜನಗ ಕೃಷಿಕರೆಲ್ಲ ರೈತರೆಲ್ಲ ಅವರ ಜಮೀನನ್ನ ಕೆಲವೊಂದು ಕೊಯ್ಲು ಕಾರ್ಯಗಳನ್ನೆಲ್ಲ ಮುಗಿಸಿ ಮತ್ತೊಂದು ಬಿತ್ತನೆಗೆ ರೆಡಿ ಆಗಿ ಬಿತ್ತನೆಗೆ ರೆಡಿ ಆಗ್ತಾಯಿರ್ತರೆ ಆಗ ಒಂದೂ ಪರಿಸರದಲ್ಲಿ ಈ ಬದಲಾವಣೆಗಳ್ನ ನೋಡ್ತೀವಿ ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ಎಲ್ಲರಲ್ಲೂ ಜಿ ನಡಿಲೇ ಬೇಕು ಅದು ಪರಿಸರ ಆಗಿರ್ಬೋದು ಅಥ್ವಾ ವ್ಯಕ್ತಿಯನ್ನು ಆ ವ್ಯಕ್ತಿ ಆಗಿರ್ಬೋದು ಆ ಬದಲಾವಣೆ ಪಾಝಿಟಿವ್ ಆಗಿದ್ದಾಗ ನಾವು ಒಂದು ಏನಾದರೂ ಹೊಸವನ್ನು ಸಾಧಿಸೋದಕ್ಕೆ ಅಥ್ವಾ ನಾವೂ ಸಮಾಜಕ್ಕಾಗಿರ್ಬೋದು ಅಥ್ವಾ ಇನ್ನೊಬ್ಬ ವ್ಯಕ್ತಿಗೆ ಆಗಿರ್ಬೋದು ಹೊಸದನ್ನೇ ನಾನು ತಿಳಿಸಿ ಹೇಳೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ನನಗೆ ಈ ಮಳೆಗಾಲ ಮತ್ತು ವಸಂತಕಾಲ ಇವೆರಡೂ ಹೆಚ್ಚಿನ ಸೀಝನ್ ನನ್ನ ಇಷ್ಟವಾದ ಸೀಝನ್ಗಳಾಗಿದ್ದು ನಾನು ಆ ಸೀಝನಲ್ಲಿ ಮಳೆಗಾಲದಲ್ಲಿ ಮತ್ತೆ ವಸಂತಕಾಲದಲ್ಲಿ ಹೆಚ್ಚು ಖುಷಿಯಾಗಿರ್ತೀನಿ ಆ್ಯಕ್ಟಿವ್ ಆಗಿರ್ತೀನಿ ಮತ್ತು ಅದನ್ನು ತುಂಬ ಅನುಭವಿಸ್ತೀನಿ